ಸರ್ ನಮಸ್ಕಾರ ಹೇಳಿ ಸರ್ ಹೌದು ಸರ್ ಸರ್ ಹೇಳಿ ಏನು ಬೇಕಿತ್ತು ಹಾಂ ಸರ್ ಹ್ಞೂ ಪ್ಲೇಸ್ ಎಲ್ಲಿ ಸರ್ ತಮ್ಮದು ಹಾಂ ಹಾಂ ಹಾಂ ಹಾಂ ಎರಡು ನೂರು ಜನ ಹಾಂ ಹಾಂ ಎರಡು ನೂರು ಜನಕ್ಕೆ ಬೆಳಿಗ್ಗೆ ತಿಂಡಿ ಬೇಕಾ ಸರ್ ಖಂಡಿತ ಸರ್ ಖಂಡಿತ ಸರ್ ಮಾಡಿಕೊಡ್ತಿವಿ ನಿಮ್ಮ ತಿಂಡಿ ಏನು ಬೇಕಿತ್ತು ಹೇಳಿ ಸರ್ ಸರ್ ನಮ್ಮಲ್ಲಿ ಬೆಳಿಗ್ಗೆ ಇಡ್ಲಿ ಇರುತ್ತೆ ಇಡ್ಲಿ ವಡ ಶಿರಾ ಉಪ್ಪಿಟ್ಟು ಅವಲಕ್ಕಿ ಒಗ್ಗರಣೆ ದೋಸೆ ಇರುತ್ತೆ ಹ್ಞೂ ನಿಮಗೆ ಯಾವುದು ಎರಡು ನೂರು ಜನಕ್ಕೆ ಸಫ್ಶೆಂಟ್ ಅನಿಸುತ್ತೆ ಅದನ್ನು ನೀವು ಆರ್ಡ್ರು ಮಾಡಿದರೆ ನಾವು ರೆಡಿ ಮಾಡಿ ಅಲ್ಲಿಗೆ ಕಳಸ್ತಿವಿ ಸರ್ ನೀವು ಹೇಳಿದ ಸ್ಥಳಕ್ಕೆ ಕಳಸ್ತಿವಿ ಏ ಖಂಡಿತ ಸರ್ ಆಗುತ್ತೆ ಉಪ್ಪಿಟ್ಟು ಶಿರಾ ತಗಳ್ಳಿ ಅಂದರೆ ಚೆನ್ನಾಗಿರುತ್ತೆ ಸ್ಪೇಷಲ್ ಸರ್ ಉಪ್ಪಿಟ್ಟು ಶಿರಾ ಸ್ಪೇಷಲಾಗಿ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಒಂದು ಸಾರಿ ತಿಂದರೆ ನಿಮ್ಮ ಗೇಸ್ಟ್ಗಳೆಲ್ಲ ಭಾಳ ಬಾಯಿತುಂಬ ಹೊಗಳ್ತಾರೆ ಖಂಡಿತ ಖಂಡಿತ ಸರ್ ನಿಮ್ಮ ಟೈಮಿಂಗ್ ಎಷ್ಟೊತ್ತಿಗೆ ಅಂತ ಹೇಳಿಬಿಡಿ ಸರ್ ಅಷ್ಟೊತ್ತಿಗೆ ನಮ್ಮ ಹುಡುಗರು ಅಲ್ಲಿ ಬಂದು ನಿಮ್ಗೆ ತಿಂಡಿಯೆಲ್ಲ ಸಪ್ಲೈ ಮಾಡ್ತಾರೆ ಸರ್ ಹಾಂ ಹಾಂ ಹಾಂ ಓಕೆ ಸರ್ ಖಂಡಿತ ಸರ್ ಒಂಬತ್ತು ಮುಕ್ಕಾಲಿಗೆ ನಿಮಗೆಲ್ಲ ತಿಂಡಿ ವ್ಯವಸ್ಥೆ ಶಿರಾ ಉಪ್ಪಿಟ್ಟು ಅಲ್ಲಿಗೆ ಕಳಿಸ್ಕೊಡ್ತಿವಿ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್